ಕ್ರೀಡೆಯಿಂದ ಅಂದರೆ ನಾವು ಆಟವಾಡುವಾಗ ನಾವು ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಾರದು ಏಕೆಂದರೆ ನಿರೀಕ್ಷೆಯನ್ನು ಇಟ್ಟುಕೊಂಡರೆ ನಮಗೆ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತದೆ ಅಂದರೆ ನಾವು ಆಟಾಡುವಾಗ ಗೆಲ್ಲಲೇಬೇಕೆಂಬ ಗುರಿಯನ್ನು ಹೊಂದಲು ಆಟವಾಡಿದರೆ ಅದು ನಿರೀಕ್ಷೆಯಿಂದ ಒತ್ತಡಕ್ಕೆ ಕಾರಣವಾಗುತ್ತದೆ ಆದ ಕಾರಣ ನಾವು ಆನಂದಿಸಲು ಆಟವಾಡಬೇಕು ಮತ್ತು ಇಷ್ಟಪಟ್ಟು ಆಡಬೇಕು ಮತ್ತು ಅತಿಯಾಗಿ ಯೋಚಿಸಬಾರದು ಮತ್ತು ಹಿಂದಿನ ಅನುಭವಗಳ ಬಗ್ಗೆ ಇಲ್ಲವೆ ಭವಿಷ್ಯಕ್ಕಾಗಿ ಏನನ್ನಾದರೂ ತರಬೇಕು ಎನ್ನುವುದರ ಬಗ್ಗೆ ಚಿಂತಿಸದೆ ನಾವು ದಿನನಿತ್ಯ ಆಟ ಆಡುವುದನ್ನು ಆನಂದಿಸಬೇಕು ಇದರಿಂದ ನಮಗೆ ಒತ್ತಡ ನಿವಾರಣೆಗೆ ಸಾಧ್ಯವಾಗುತ್ತದೆ ಅದಲ್ಲದೆ ನಮ್ಮ ದೈಹಿಕ ಚಟುವಟಿಕೆ ಮೆದುಳು ಸೇರಿದಂತೆ ಎಲ್ಲ ಅಂಗಗಳಿಗೆ ಆಮ್ಲಜನಕ ಸಕ್ರಿಯ ಹರಿವನ್ನು ಉಂಟು ಮಾಡುತ್ತದೆ ಇದರಿಂದ ಕ್ರೀಡೆಗಳ ಪ್ರಯೋಜನಕಾರಿಯಿಂದ ನಮಗೆ ಒತ್ತಡ ಖಿನ್ನತೆ ಹತಾಶೆ ನಿದ್ರಾಹೀನತೆಗಳಂತಹ ಅನೇಕ ಮಾನಸಿಕ ಆತಂಕ ಲಕ್ಷಣಗಳು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ನಾವು ದಿನನಿತ್ಯ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಎಂಡಾರ್ಫಿನ್ಗಳು ಬಿಡುಗಡೆಯಾಗುತ್ತದೆ ಇದು ನೈಸರ್ಗಿಕ ಚಿತ್ತವರ್ಧಕವಾಗಿದೆ ಹೆಚ್ಚಾಗಿ ಕ್ರೀಡೆಯ ಸಮಯದಲ್ಲಿ ನಮಗೆ ಅಗತ್ಯವಿರುವ ಗಮನವು ಒತ್ತಡಗಳಿಂದ ದೂರವಿರುವ ಆಲೋಚನೆಗಳನ್ನು ನಮಗೆ ಮರುನಿರ್ದೇಶಿಸಲು ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ ಸಹಪಾಠಿಗಳೊಂದಿಗೆ ಸಾಮಾಜಿಕ ಸಮಾನಗಳು ಮತ್ತು ಒಡನಾಟವು ಸಹ ಸೇರಿರುವ ಸಂತೋಷದ ಭಾವನೆಗೆ ನಾವು ಕೊಡುಗೆ ನೀಡುತ್ತೇವೆ ಕ್ರೀಡೆಯ ಸಮಯದಲ್ಲಿ ಎಂಡಾರ್ಫ್ ಫಿನ್ಗಳು ನಮ್ಮನ್ನು ಸಂಭ್ರಮಿಸುವಂತೆ ಮಾಡುತ್ತದೆ ಇದನ್ನು ನಾವು ಸಂತೋಷದ ಹಾರ್ಮೋನ್ ಎಂದು ಕರೆಯುತ್ತೇವೆ